ನಾವು ಬೈಕಲ್ಲಿ ರೈಡ್ ಹೋಗಬೇಕಾದ್ರೆ ತುಂಬ ಗೇರ್ಸ್ನ ಕ್ಯಾರಿ ಮಾಡ್ತೀವಿ ಮೊದಲು ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಹೆಲ್ಮೆಟ್ಟು ಹೆಲ್ಮೆಟ್ ಜೊತೆಗೆ ಒಂದು ಒಳ್ಳೆಯ ರೈಡಿಂಗ್ ಜಾಕೇಟು ಮತ್ತು ರೈಡಿಂಗ್ ಟ್ರ್ಯಾಕ್ ಪ್ಯಾಂಟು ಮತ್ತು ಅದ್ರ ಜೊತೆಗೆ ನಾವು ಲಗೇಜ್ನೆಲ್ಲ ನಾವು ಹಿಂದುಗಡೆ ಬ್ಯಾಗ್ ಒಂದು ಸ್ಯಾಡಲ್ ಬ್ಯಾಗ್ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಎಕ್ಸ್ಟ್ರಾ ಬ್ಯಾಗ್ ಹಿಡ್ಕೊಂಡರೆ ಒಂದು ಬಂಜಿ ರೋಪು ಜೊತೆಗೆ ನಾವು ದೂರ ಎಲ್ಲಾದರೂ ಹೋದಾಗ ಜಾಗ ಗೊತ್ತಿರೋಲ್ಲ ಸೊ ಮಾಪ್ಸ್ ಯೂಸ್ ಮಾಡೋಕ್ಕೆ ಒಂದು ಮೊಬೈಲ್ ಹೋಲ್ಡರ್ ಇಟ್ಟುಕೊಂಡು ಅದರಲ್ಲಿ ಫೋನ್ ಇಟ್ಕೋ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು ಫ ಒಂದು ಒಂದು ಸಲ ಮ ಇದು ಮಾ ಊಟಿಗೆ ಬೈಕ್ ರೈಡ್ ಹೋಗಿದ್ವಿ ಎಲ್ಲಿ ಅಂದರೆ ಚಿತ್ರದುರ್ಗದಿಂದ ತುಮ್ಕೂರಿಗೆ ಬಂದು ತುಮಕೂರಲ್ಲಿ ತುಮಕೂರಿಂದ ನಾವು ಮೈಸೂರಿಗೆ ಹೋಗಿ ಮೈಸೂರಿಂದ ಬಂಡೀಪುರ ಫಾರೆಸ್ಟ್ ರೂಟಲ್ಲಿ ನಾವು ಊಟಿಗೆ ಹೋದ್ವಿ ಅಲ್ಲಿ ಒಂದು ದಿವ್ಸ ಊಟಿಲಿ ಸ್ಟೇ ಆಗಿ ನೆಕ್ಸ್ಟು ನಾವು ವಯನಾಡಿಗೆ ಹೋಗ್ತಾ ಇದ್ವಿ ಅದು ಕರ್ನಾಟಕ ತಮಿಳು ಕೇರಳ ಮೂರೂ ಬಾರ್ಡ್ರು ಬರುತ್ತೆ ಆ ಜಾಗದಲ್ಲಿ ಹೋಗ್ತಿರ್ಬೇಕಾರ್ ನನಗೆ ಒಂದು ಸಲ ಏನಾಯಿತು ನನ್ನದು ಬೈಕ್ದು ಚೈನು ಇದು ಲೂಸ್ ಆಗಿ ಉದ್ರಿ ಬಿಡ್ತು ಕೆಳಗೆ ಮತ್ತು ನಾವು ಫೋನ್ ಮಾಡಣ ಅಂತಂದರೆ ಆ ಟೈಮಲ್ಲಿ ಫೋನೂ ನೆಟ್ವರ್ಕೂ ಇರಲಿಲ್ಲ ಯಾಕೆಂದರೆ ಫುಲ್ ಫಾರೆಸ್ಟು ಬೋರ್ಡರ್ ಏರಿಯ ಸೊ ನೆಟ್ವರ್ಕ್ ಒಂದು ಪಾಯಿಂಟು ನೆಟ್ವರ್ಕೂ ಇರಲಿಲ್ಲ ಏನಾಗಿ ಬಿಡ್ತು ನನ್ನ ಫ್ರೆಂಡು ತುಂಬ ದೂರ ಹೋಗ್ಬುಟ್ಟಿದ್ದ ಆಲ್ರೆಡಿ ಬೈಕಲ್ಲಿ ಸೊ ಅವ್ನಿಗೆ ಕಾಲ್ ಮಾಡೋಣ ಅಂದರೆ ಫೋನ್ ಮಾಡೋದಕ್ಕೆ ನನ್ನ ಹತ್ರ ನೆಟ್ವರ್ಕೂ ಪ್ರಾಬ್ಲಮ್ಮು ಮತ್ತು ತುಂಬ ಗಾಡಿಗಳು ವೆಹಿಕಲ್ಸೂ ತುಂಬ ಓಡಾಡ್ತಿರಲಿಲ್ಲ ಬೋರ್ಡ್ರು ಇದು ದ್ ತುಂಬ ಫಾರೆಸ್ಟ್ ಏರಿಯ ಆಗಿದ್ದಿದ್ರಿಂದ ಅಲ್ಲಿ ಯಾರೂ ಜಾಸ್ತಿ ಜನಾನು ವೆಹಿಕಲ್ಸು ಓಡಾಡ್ತಿರಲಿಲ್ಲ ಸೊ ನಾನು ಹೋಗೋ ಯಾವುದೋ ಒಂದು ಕಾರ್ ಬಂದು ಆ ಕಾರಿಗೆ ಮುಂದೆ ನನ್ನ ಫ್ರೆಂಡ್ ಹೋಗ್ತಿದ್ದಾನೆ ವಾಪಸ್ ಕಳಿಸ್ರಿ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಎಷ್ಟೊತ್ತು ಒಂದು ಅರ್ಧ ಗಂಟೆ ವೇಯ್ಟ್ ಮಾಡಿದೆ ಅವ್ರ ಕಡೆಯಿಂದನೂ ನೋ ರೆಸ್ಪಾನ್ಸ್ ಯಾಕೆಂದರೆ ಅವ್ನು ಆಲ್ರೆಡಿ ತುಂಬ ಮುಂದೆ ಹೋಗ್ಬುಟಿದ್ದ ಆಮೇಲೆ ಸ್ವಲ್ಪ ಹೊತ್ತು ಕಾದೂ ಕಾದೂ ಕೊನೆಗೆ ಅಲ್ಲಿ ತುಂಬ ಫಾರೆಸ್ಟ್ ಏರಿಯ ತುಂಬ ಭಯನೂ ಆಗ್ತಿತ್ತು ಏನಾದ್ರೂ ಯಾವುದಾದ್ರೂ ಪ್ರಾಣಿಗಳು ಬಂದರೆ ಏನಪ್ಪ ಅಂತ ಅದು ಆದ ಮೇಲೆ ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿದೆ ತುಂಬ ಹೊತ್ತು ವೇಯ್ಟ್ ಮಾಡಿದೆ ಅವ್ನು ಬರಲಿಲ್ಲ ವಾಪಸ್ ಸೊ ನಾನು ಏನು ಮಾಡಿದೆ ನಾನೇ ಟ್ರೈ ಮಾಡಣ ಅಂತ ಚೈನ್ ಹೆಂಗೋ ಸ್ವಲ್ಪ ಟೈಟ್ ಲೂಸ್ ಆಗಿ ಕನೆಕ್ಟ್ ಆಯಿತು ಸ್ವಲ್ಪ ಮತ್ತು ಇನ್ನೊಂದು ನಾನು ಅದು ಸ್ಟಾರ್ಟ್ ಮಾಡಿ ತುಂಬ ಜೋರಾಗಿ ಹೋದರೆ ಎಲ್ಲಿ ಮತ್ತೆ ಚೈನ್ ಉದುರುತ್ತೋ ಅಂತ ಭಯಕ್ಕೆ ನಾನು ಆಫ್ ಮಾಡ್ಕೊಂಡು ಸೊ ಅದು ಘಾಟ್ಸ್ನ ಕೆಳಗೆ ಇಳಿಸ್ತಿದ್ದಿದ್ರಿಂದ ಡೌನ್ ಇದ್ದಿದ್ದರಿಂದ ಗಾಡಿನ ಆಫ್ ಮಾಡ್ಕೊಂಡು ನಿಧಾನಕ್ಕೆ ಸ್ಲೋಗೇ ಹೋದೆ ಆಲ್ರೆಡಿ ನೆಕ್ಸ್ಟ್ ಒಂದು ಸಿಟಿ ಬರೋವರ್ಗೂ ಅವನೂ ನನಗೆ ಫ್ರೆಂಡ್ ಸಿಗಲಿಲ್ಲ ಆಮೇಲೆ ಅಲ್ಲೋದ್ಮೇಲೆ ಗಾಡಿನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ನಾವು ವಯನಾಡಿಗೆ ಹೋದ್ವಿ ಸೊ ಇದು ಒಂದು ನನ್ನ ಬೈಕ್ ರೈಡಿಂಗ್ ಹೋಗ್ಬೇಕಾರೆ ಒಂದು ಎಕ್ಸ್ಪೀರಿಯನ್ಸು ಮತ್ತು ಅದು ಆದ ಮೇಲೆ ಇನ್ನೊಂದು ಸಲ ನಾನು ಧರ್ಮಸ್ಥಳದಿಂದ ಎರ್ಮಾಯಿ ವಾಟರ್ ಫಾಲ್ಸ್ಗೆ ಹೋಗಿದ್ದೆ ಆ ಎರ್ಮಾಯಿ ವಾಟರ್ ಫಾಲ್ಸ್ ಏನಾಗಿತ್ತು ಅಂದರೆ ಮಳೆ ಬರೋ ಟೈಮಲ್ಲಿ ತುಂಬ ಫೋರ್ಸ್ಫುಲಿ ಅಲ್ಲಿ ನೀರು ಫ್ಲೋ ಆಗ್ತಿರುತ್ತೆ ನಾವು ಫಸ್ಟ್ ಟೈಮು ಹೋಗ್ಬೇಕಾದ್ರೆ ನೀರ್ನ ಅದು ಬೈಕಲ್ಲೇ ದಾಟುಸ್ಕೊಂಡು ಹೋದ್ವಿ ಯಾಕೆಂದರೆ ಬೈಕಲ್ಲೇ ಹೋಗಬೇಕಿತ್ತು ರೂಟು ಫುಲ್ ಆಫ್ರೋಡಿಂಗ್ ನಾವು ಸ್ವಲ್ಪ ಬೈಕ್ರಲ್ಲೆ ಆಫ್ರೋಡಿಂಗ್ ಎಲ್ಲ ಹೋಗ್ತಿರ್ತೀವಿ ಸೊ ಆಫ್ರೋಡಿಂಗು ಹೋದಾಗ ಫಸ್ಟ್ ಟೈಮ್ ಹೋಯ್ತು ವಾಪಸ್ ಬರ್ಬೇಕಾದ್ರೆ ನೀರು ಫ್ಲೋ ಜಾಸ್ತಿ ಇದ್ದಿದ್ದರಿಂದ ಬೈಕ್ನ ನೀರೊಳಗೆ ಇಳಿಸ್ದಾಗ ಅದು ಏನಾಯಿತು ಬೈಕ್ ನೀರು ಜೋರಾಗಿ ನಾನು ಗಾಡಿ ಸ್ಪಾರ್ಕ್ ಪ್ಲಗ್ಗಿಗೆ ಹೊಡೆದು ಸ್ಪಾರ್ಕ್ ಪ್ಲಗ್ ಓಪನ್ ಆಗಿತ್ತು ಅದು ಆದ ಮೇಲೆ ಇನ್ನೊಂದು ಗಾಡಿಗೆ ಏನಾಯಿತು ಅದು ಫುಲ್ಲು ನೀರು ಮುಳುಗಿ ಗಾಡಿ ಫುಲ್ ಬೈಕಲ್ಲಿ ನೀರೊಳಗೆ ಮುಳುಗಿದ್ದರಿಂದ ಅದು ಇಂಜಿನ್ ಒಳಗೆ ನೀರು ಹೋಗ್ಬಿಡ್ತು ಸೊ ಎರಡು ಗಾಡಿಗಳು ಅವತ್ತು ಆಫ್ ಆಗ್ಬಿಟ್ವು ಅಲ್ಲಿಂದ ನಾವು ಗಾಡಿ ಎಷ್ಟೋ ದೂರ ತಳ್ಕೊಂಡು ಬಂದು ಅಲ್ಲಿಂದ ಮತ್ತೆ ಇನ್ನೊಂದು ಎರಡು ಗಾಡಿಲ್ಲಿ ಟ್ರೊ ಮಾಡ್ಕೊಂಡು ಸಿಟಿಯಿಂದ ಟ್ರೊ ಮಾಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಗಾಡಿನ ರೆಡಿ ಮಾಡಿಸ್ಕೊಂಡು ನಾನು ವಾಪಸ್ ನೈಟು ಚಿತ್ರದುರ್ಗಕ್ಕೆ ಬಂದಿದ್ದು ಸೊ ಇದು ಒಂದು ಎಕ್ಸ್ಪಿರಿಯನ್ಸು ಸೊ ಏನೇ ಅಂದರೂ ಬೈಕ್ ರೈಡ್ ಹೋಗುವಾಗ ಸ್ವಲ್ಪ ಆದಷ್ಟು ನಾವು ಪ್ರಿಕಾಷ್ನರಿ ಏನೇನು ಗಾಡಿ ಕೆಟ್ಟೋದರೆ ಏನೇನು ಮಾಡಬೇಕು ಸ್ವಲ್ಪ ಟೂಲ್ಸ್ಗಳ್ನ ಕ್ಯಾರಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಯಾವ್ ಕಂಡೀಷನ್ ಹೆಂಗೆ ಇರುತ್ತೆ ಹೇಳಕ್ಕೆ ಆಗೋಲ್ಲ ಯಾವ ಟೈಮಲ್ಲಿ ಮತ್ತು ಆದಷ್ಟು ನಾವು ಬೈಕ್ ರೈಡ್ ಹೋದರೆ ಬೆಳಿಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆರು ಗಂಟೆ ಒಳಗೆ ನಾವು ಮುಗಿಸ್ತಿದ್ವಿ ಯಾಕೆಂದರೆ ಆದು ಗಂಟೆ ಮೇಲೆ ನೈಟ್ ಟೈಮು ಸ್ವಲ್ಪ ರ ಬೈಕ್ ರೈಡಿಂಗು ಸ್ವಲ್ಪ ಡೇಂಜರ್ ಇರುತ್ತೆ ಯ ಯಾವ ಯಾವ ಊರು ಈಗ ಗೊತ್ತಿರೋಲ್ಲ ಊರು ಎ ಹೆಂಗ್ ಇರುತ್ತೋ ಏನಾಗುತ್ತೋ ಅಂತ ಸೊ ಆದಷ್ಟು ನಾವು ಏನು ಮಾಡ್ತೀವಿ ಆರು ಗಂಟೆ ಒಳಗೆ ರೈಡ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ವಿ ಸೊ ಇದು ನನ್ನ ಎಕ್ಸ್ಪೀರಿಯನ್ಸು